ಕೃಷಿ ಕೃಷಿ ಇದು ಮಾಡ್ತೀವಿ ನಾವು ರಾಗಿ ರಾಗಿ ಹಾಕಿದ ಮೇಲೆ ಅದು ಆರು ತಿಂಗಳ ಬೆಳೆ ಆರು ತಿಂಗಳಲ್ಲಿ ವರ್ಷಕ್ಕೆ ಬೆಳೆ ಅದು ಅದನ್ನು ತಂದು ನಾವೇ ನಾವೇ ರಾಗಿ ಬಿಟ್ಟು ಮತ್ತೆ ಅದು ಉಳ್ಮೆ ಮಾಡಿಬಿಟ್ಟು ಉಳುಮೆನ ನೆಡ್ತಿವಿ ನೆಟ್ಟರೆ ಅದಕ್ಕೆ ಔಷಧಿ ಹೊಡೆದು ಇವೆಲ್ಲ ಹೊಡ್ದು ಕಾಪಾಡ್ಕೊತಿವಿ ಗಿಡನ ಕಾಪಾಡ್ಕೊಂಡ್ರೆ ಅದನ್ನು ನಮಗೆ ರಾಗಿ ಬರುತ್ತೆ ಆ ರಾಗಿಂದ ಎಲ್ಲರಿಗೂ ಒಳ್ಳೆದಾಗತ್ತೆ ತಿನ್ನಕ್ಕೆ ಬೆಳೆಯಕ್ಕೆ ಮನುಷ್ಯರಿಗೆ ಒಳ್ಳೆದಾಗುತ್ತೆ ಆಮೇಲೆ ಇದು ಭತ್ತ ಭತ್ತನ ನೆಡ್ತಿವಿ ಭತ್ತನು ಅಷ್ಟೆ ಅದನ್ನು ನಾವು ಸಸಿ ನಾವೇ ರ ಭತ್ತನ ತೋಂಡೋಗಿ ಭೂಮಿಯೊಳಗೆ ಹಾಕಿ ಅದು ಬೆಳೆದಿದ್ದ ತಕ್ಷಣ ಕಿತ್ತು ಪಕ್ಕ ನೆಟ್ಟು ನೆಡ್ಬೇಕಾರೆ ಅದು ನೆಟ್ಟು ಅದಕ್ಕೆ ಔಷಧಿ ಹೊಡೆದು ಅದಕ್ಕೊಂದು ಕಾಪಾಡಿಕೊಂಡು ಅದು ಬೆಳೆ ಬರುತ್ತೆ ಅದು ಆಮೇಲೆ ತೆಂಗಿನ ಗಿಡಗಳು ತೆಂಗಿನ ಗಿಡಗಳಿಗೂ ಅಷ್ಟೆ ನಾವೇ ಸಸಿ ತಂದು ನಾವು ನೆಟ್ಟು ಅದು ಒಳ್ಳೆಯ ಬೆಳೆನೇ ಬರ್ಬೇಕಾರೆ ಎಂಟು ವರ್ಷ ಬೇಕು ಆಮೇಲೆ ಅದನ್ನು ಗಿಡ ನೋಡಿಕೊಂಡು ಅದು ಒಳ್ಳೆಯ ಬೆಲೆ ಇರುತ್ತೆ ಮತ್ತೆ ಬ ಇದು ಟಮಾಟೊ ಟಮಾಟೊ ಅಷ್ಟೆ ಮೂರು ತಿಂಗಳ ಬೆಳೆ ಅದು ಅದನ್ನೂ ಅಷ್ಟೆ ತರಬೇಕು ಅದು ಸಸಿ ಆಚೆಯಿಂದ ತರಬೇಕು ತಂದು ನಾವು ನೆಟ್ಟು ನೆಟ್ಟಬೇಕಾರೆ ಅದನ್ನು ಕಡ್ಡಿಗಳು ಒಣಸ್ಬೇಕು ಕಡ್ಡಿಗಳು ಒಣಸಿ ಗಿಡನ ಕಗ್ ಆಗಿ ಕಟ್ಟ ಮೇಲಕ್ಕೆ ಎತ್ತಬೇಕು ಅದನ್ನು ತೆಗ್ಯೋ ಮೇಳಕ್ಕೆ ಬರ ಬರುತ್ತೆ ಆವಾಗ ಅದನ್ನು ಕಾಪಾಡ್ಕೊಂಡ್ರೆ ಔಷ್ಧಿ ಹೊಡ್ದು ಚೆನ್ನಾಗಿ ಕಾಪಾಡ್ಕೊಂಡ್ರೆ ಕಾಯಿ ಬಿಡುತ್ತೆ ಕಾಯಿನ ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತೀವಿ ಮಾರ್ಕೆಟ್ಗ್ ಹಾಕಿದ್ರೆ ಬೆನಿಫಿಟ್ ಇರುತ್ತೆ ಅದನ್ನೂ ಅಷ್ಟೆ ಒಳ್ಳೆಯ ಬೆನಿಫಿಟ್ ಇದೆ ಇನ್ನೇನು ರಾಗಿ ರಾಗಿ ಆಯಿತು ಜೋಳ ಜೋಳ ಜೋಳ ಒಳ್ಳೆಯ ಬೆಳೆವಿನಾ ಅದು ಅಷ್ಟೆ ಅದು ನಾವು ನೆಟ್ಟು ಮಾಡ್ಕೊಂಡ್ರೆ ಒಳ್ಳೆಯ ರೀತಿಯಿಂದ ಚೆನ್ನಾಗಿರತ್ತೆ ಅದನ್ನು ತೆಂಗಿನಕಾಯಿ ತೆಂಗಿನಕಾಯಿ ಗಿಡಗಳು ಅದು ನೆಡ್ತಿವಿ ಅದನ್ನೂ ಅಷ್ಟೆ ಅದನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅದು ಒಳ್ಳೆಯ ಬೆಳೆ ಕೊಡುತ್ತೆ ಔಷಧಿ ಹೊಡಿಬೇಕು ಗಿಡ ಎಲ್ಲ ಕ್ಲೀನ್ ಮಾಡಬೇಕು ಮತ್ತು ನೀರು ಕಟ್ಟಬೇಕು ಮತ್ತು ಆ ಒಂಬೆಲೆಲ್ಲ ಕಿತ್ತು ಹಾಕಬೇಕು ಮತ್ತು ಅದನ್ನು ತುಳಿಬೇಕು ತುಳಿದು ಬಿಟ್ಟರೆ ಎಳನೀರು ಬರುತ್ತೆ ಎಳನೀರು ಆದಮೇಲೆ ಕಾಯಿ ಬರತ್ತೆ ಕಾಯಿನ ತಗೊಂಡೋಗಿ ಮಿಷಿನಿಗೆ ಹಾಕಿದ್ರೆ ಕೊಬ್ರಿ ಎಣ್ಣೆ ಬರತ್ತೆ ಕೊಬ್ರಿ ಎಣ್ಣೆ ಮತ್ತೆ ಆ ಎಲ್ಲರಿಗೆ ಕೊಡ್ಬೋದು ಮತ್ತೆ ಇದು ಎಳನೀರನ್ನ ಕೊಡ್ಬೋದು ಪ್ಲೆಸ್ಸು ಔಷ್ಧಿ ಔಷ್ಧಿ ಹಾಕಬೇಕು